ಹಲೋ ನಮಸ್ತೆ ನಾವು ನಮ್ಮ ಕುಟುಂಬದ ಜೊತೆಗೆ ಹಾನ್ ಹೊಸ ತಾಣಕ್ಕೆ ಸುತ್ತಾಡಲು ಹೋಗೋಕ್ಕೆ ಅಂತ ನಿಮ್ಮ ಚಾಲಕರಿಗೆ ಮೊದಲ್ಲೆ ಮೊದಲನೇದಾಗಿನೇ ಆಲ್ರೆಡಿ ಕಾಲ್ ಮಾಡಿ ಹೇಳಿದ್ವಿ ಇಂಥ ದಿನ ಇಂಥ ನಿಮಿಷಕ್ಕೆ ಬನ್ನಿ ಇಂಥ ಟೈಮಿಗೆ ಅಂತ ಆದ್ರೆ ಅವ್ರು ಮರಾಯರೆ ಬಂದೆ ಇಲ್ಲ ಮೊಬೈಲ್ ಕೂಡ ಕಾಲ್ ಕೂಡ ರಿಸೀವ್ ಮಾಡ್ತಾಯಿಲ್ಲ ಯಾಕೆ ನಿಮ್ಮ ಚಾಲಕ ಯಾಕೆ ಫೋನ್ ಕರೆಯನ್ನು ಸ್ವೀಕರಿಸುತ್ತಿಲ್ಲ ದಯವಿಟ್ಟು ಆದಷ್ಟು ಬೇಗ ನೀವು ಆ ಚಾಲಕ ಇಲ್ಲ ಅಂದರೆ ಇನ್ನೊಂದು ಚಾಲಕನನ್ನಾದರೂ ಬದಲಾವಣೆ ಮಾಡಿ ನಮಗೆ ಈಗ ಪ್ರವಾಸಿ ತಾಣಕ್ಕೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡಿ ಯಾಕೆ ಅಂದರೆ ನಮ್ಮ ಕುಟುಂಬಸ್ಥರೆಲ್ಲರು ತಯಾರಾಗಿ ನಿಂತ್ಕೊಂಡಿದ್ದಾರೆ ನೀವು ಇನ್ನು ಆದರೂ ನಿಮ್ಮ ಚಾಲಕ

ಹೊರಗಡೆ ಹೊಸ ತಾಣಕ್ಕೆ ಕರ್ಕೊಂಡೋಗ್ತೀರಾ ಅಂತ ಒಂದು ಕುಟುಂಬದವ್ರಿಗೆ ನೀವು ಮಾತು ಕೊಟ್ಟಿರುವುದಾಗಿ ಯಾಕೆ ಕರೆಯನ್ನು ಸ್ವೀಕರಿಸ್ತಾಯಿಲ್ಲ ಅಂತ ನೀವಾದರೂ ವಿಚಾರಣೆ ಮಾಡಿ ಅಥವಾ ಚಾಲಕನನ್ನು ಬದಲಾವಣೆ ಮಾಡ್ತೀರೋ ದಯವಿಟ್ಟು ನೀವು ಏನು ಮಾಡ್ತೀರೋ ಗೊತ್ತಿಲ್ಲ ನಮ್ಮ ಕುಟುಂಬದವರೆಲ್ಲ ನಾವೆಲ್ಲ ತಯಾರಿಯಾಗಿ ನಿಂತಿದ್ರು ಕಾಯ್ತಾಯಿದ್ದೀವಿ ನಿಮ್ಮ ಚಾಲಕನಿಗೆ ನೀವು ಕರೆಮಾಡುವುದಾಗಿ ನಾವು ನಿಮ್ಮಲ್ಲಿ ಕೋರಿಕೆಯನ್ನು ಮಾಡ್ಕೋಳ್ತಾಯಿದ್ದೀವಿ ದಯವಿಟ್ಟು ಆದಷ್ಟು ಬೇಗನೆ ನಿಮ್ಮ ಚಾಲಕನನ್ನು ನಮ್ಮ ಫೋನ್ಗೆ ಕರೆ ಮಾಡಿ ಅಂತ ಹೇಳಿ ಅಥವಾ ಅವರನ್ನು ಇಲ್ಲಿ ಆದಷ್ಟು ಬೇಗ ಕಳಿಸ್ಕೊಡಿ ನಾವು ಇರೋ ಸ್ಥಳಕ್ಕೆ ಧನ್ಯವಾದ